ಹಲೋ ಆಟೋ ಡ್ರ ಆಟೋದವ್ರ್ ಏನ್ರಿ ಹಾಂ ನಮ್ಗೆ ಒಂದಿನ ಸಂಡೇ ಸಲುವಾಗಿ ಇಲ್ಲಿ ಚಂದ್ರಾಮ್ಪಳ್ಳಿ ಡ್ಯಾಮಿಗೆ ಹೋಗೋ ಸಲುವಾಗಿ ಒಂದಿನ ಆಟೋ ಬುಕ್ ಮಾಡ್ಬೇಕಾಗಿತ್ತು ರೀ ಹಾಂ ಇಬ್ರು ಇದ್ದೀವಿ ರೀ

ಸಂಡೇ ಈಗ ಬರೋ ಸಂಡೇ ರೀ ಮುಂಜಾನೆ ಅದು ಎಷ್ಟು ಕಿಲೋಮೀಟರ್ ಆಗ್ತದ್ ರೀ ಒಂದು ಅರ್ವತ್ತು ಕಿಲೋಮೀಟರ್ ಏನ್ರೀ ಮುಂಜಾನೆ ಜಲ್ದಿನೇ ಹೋಗ್ಬೇಕ್ ರೀ ಸುಮಾರು ಎಂಟು ಗಂಟೆ ಇಲ್ಲಿಂದ್ ಬಿಡ್ಬೇಕು ರೀ ಎಂಟು ಗಂಟೆಗೆ ರೀ ಎಂಟು ಗಂಟೆಗ್ ಹೋಗಿ ಬರೋದು ಯಾವುದು ಬರೋದ್ ಹೇಳಕ್ಕೆ ಬರೋಲ್ಲ ಅಲ್ಲಿ ಮೂಮೆಂಟ್ ನೋಡಿ ಹೇಳ್ಬೇಕಾಗ್ತದ್ ಬರೋದ್ ರೀ ಇಲ್ಲ ಕರ್ಕೊಂಡು ಹಾಗೇ ನಮಗೆ ಬರ್ಬೇಕು ರೀ ಕರ್ಕೊಂಡೇ ಬರ್ಬೇಕು ರೀ ನಮ್ಗೆ ಮತ್ತೆ ಓ ಹಾಂ ರೀ ನಿಮ್ಗೆ ಹೋಗೋದು ಬರೋದು ಎರಡೂ ನಿಮ್ಮ ಕಡೆಗೇ ಅದಾ ರೀ ಬ ಕರ್ಕೊಂಬರೋದು ಕರ್ಕೊಂಡ್ ಹೋಗೋದ್ ರೀ ಎಷ್ಟು ಆಗ್ತದ್ ರೀ ಇಬ್ರಿಗೆ

ಇಬ್ರಿಗೆ ರೊಕ್ಕ ಭಾಳ ಪಿರಿ ಆಗ್ತದ ರೀ ಇಲ್ಲ ಅಂದರೂ ಅಂದರೂ ಜರಾ ಪಿರಿ ಆಗ್ತದ್ ರೀ ಇಲ್ಲ ಇಲ್ಲ ರೀ ಐದು ಸಾವಿರ ಪಿರಿಯಾತು ಇದೇನು ಖಡಾಕೂಡಿ ಲೂಟಿ ಮಾಡ್ದಂಗೆ ಆಗ್ತದ್ ರೀ ಕಡಾಕೂಡಿ ಏನು ಆಟೋ ಕಾರ್ ಬರ್ತವೆ ರೀ ಐದು ಸಾವಿರ ರೂಪಾಯಿದಾಗ ಹಾಂ ರೀ ಅದೇ ಹೇಳ್ದರು ರೀ ಅದಕ್ಕೆ ಆಟೋದವ್ರಿಗೇ ಹಚ್ಚಿದರು ರೀ ಅಂದ್ರೂ ಭೀ ಐದು ಸಾವಿರ ಇದು ಪೂರಾ ಇದಾಗ್ತದ್ ರೀ ನಮಗೆ ಬಿಲ್ಕುಲ್ ಹೆವೀ ಬೀಳ್ತದೆ ರೀ ಅಂಥ ಪರಿ ಐದು ಸಾವಿರ ರೂಪಾಯಿ ಕುಡಪ್ಲೆಯಾ ಅನ್ಸಲ್ಲ ರೀ ಅಲ್ಲಿ ಏ ಇಲ್ಲ ರೀ ಅಂದರೂ ಭೀ ಪೆರಿನೇ ಆಗ್ತದ್ರಲ ಇಲ್ಲ ರೀ ಐದು ಸಾವಿರ ಪಿರಿ ಆಗ್ತದ್ ರೀ ಈ ಆಟೋದಾಗ ನೋಡಿರಿ ಏನು ಏ ಸಿ ಇರಲ್ಲ ಏನಿಲ್ಲ ಮತ್ತೆ ಅವು ಹೊರ್ಗಿನ ಗಾಳಿ ಬಡೀತದೆ ಟೈಯಡ್ ಅಂತೂ ಎಲ್ಲರಿಗೆ ಆಗ್ತದ್ ರೀ ಅದು ರೀ ಹೈರಾಣ ಅಂತೂ ಎಲ್ಲರಿಗೆ ಆಗ್ತದ್ ರೀ ಇದು ಆಟೋದಾಗ ರೀ ಯಾಕೆ ಯಾಕೆ ಆಟೋ ಹಿಡ್ದಿದಿವಿ ಅಂದ್ರೆ ರೀ ಅಲ್ಲಿ ಆಟೋ ಕಾರುಗಳಿಗ್ ಒಳಗೆ ಹೋಗಕ್ ಬರಲ್ಲ ಅಂತ್ಹೇಳಿ ಆಟೋದವ್ರಿಗ್ ಕೇಳ್ಕಂಬಿ ಅದ್ರ ಸಲೀಕ್ಕೆ ನಾ ನಿಮ್ಗೆ ಹಚ್ಚಿದ್ರೆ ಹಾಂಗಂತೇಳಿ ಕೇಸಿಂದ ನೀವು ಕಾರ್ ರೇಟ್ ಹೇಳಬ್ಯಾಡ್ರಿ ಅದು ತೋತಾರ್ ಕಡೆದು ಅದು ಹಿಡಿದೇ ಹೇಳ್ತೀರಿ ಅಂದ್ರೂ ಭೀ ಅದು ಜರಾ ಪಿರಿ ಆಗ್ತದ್ ರೀ ಎರಡು ಸಾವಿರ ಹೇಳ್ತೀವಿ ನೋಡಿರಿ ನಮ್ಮ ಕಡೆಯಿಂದ ರೀ ಅದು ಒಂದೇ ಈ ಬೊಕ್ಕೂ ಕಡಿಮೆ ಅಲ್ಲಾಕ್ ರೀ ಎಲ್ಲಾಕ್ಕು ಅಳತೆ ಅದ ಅಲ್ರಿ ಆಟ್ರಿ ಈ ಒಂದು ಸಾಟ್ ಹೀ ಕಿಲೋಮೀಟ್ರ್ ಅಂದ್ರೆ ಎರಡು ಗಂಟೆ ಹೋಗೋಕ್ ರೀ ಎರಡು ಗಂಟೆ ಬರೋಕ್ ರೀ ಈಗ ಅಂದರೂ ಭೀ ಇಲ್ಲಾಂದರೂ ಭೀ ಒನ್ ತೋರ ಅಲ್ಲರ್ ಭೀ ಒಂದು ಮೂರು ಸಾವಿರ ತಗೊಳಿ ಫೈನಲ್ ರೇಟ್ ಆಯ್ತು ಆಯ್ತು ಕೊಡಣ ತೋರ ಈಗ ನೀವು ಸಂಡೇ ಸಿಗ್ತಿರ ಅಲ್ರಿ ಇಲ್ಲ ಇಲ್ಲ ರೀ ನಿಮ್ಮದೇ ಫೈನಲ್ ಮತ್ತೆ ಮೇಡಮ್ ರೀ ಈಗ ಅದು ಸಂಡೇ ಮತ್ತೆ ನಾನು ಈಗ ಕನ್ಫರ್ಮ್ ಮಾಡ್ಕೋ ರೀ ನಿಮ್ಗೆ ಏನು ಅಮೌಂಟ್ ಕೊಡೋದ ಈಗ್ಲೇ ಕೊಟ್ಬಿಡ್ತೇನೆ ರೀ ಆಯ್ತು ಆಯ್ತು ಹಾಗೇ ಮಾಡಿರಿ ಓಕೆ ತ್ಯಾಂಕ್ಸ್ ನಮ್ಸ್ಕಾರ ರೀ